ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರೋಡಕ್ಟು ಅಂದರೆ ಎರಡನೇ ಪ್ರೋಡಕ್ಟ್ ಬಂದ್ಬಿಟ್ಟು ಲ್ಯಾಪ್ಟಾಪು ಸೊ ಲ್ಯಾಪ್ಟಾಪ್ ಅಂತ ಬಂದಾಗ ಇದು ಒಂದು ಒಂದು ಕಡೆಯಿಂದ ಒಂದು ಕಡೆಗೆ ಕ್ಯಾರಿ ಮಾಡ್ಬೋದು ಸೊ ಇದು ವಯರ್ಲೆಸ್ ಆಗಿರುತ್ತೆ ಮೊದಲಿನ ತಂತ್ರಜ್ಞಾನ ಗಣಕಯಂತ್ರಕ್ಕೆ ಕಂಪೇರ್ ಮಾಡಿದರೆ ಈಗಿನ ಲ್ಯಾಪ್ಟಾಪ್ಗಳು ತುಂಬ ಪೋರ್ಟಬಲ್ ಆಗಿರುತ್ತೆ ನಾವು ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಆಗ್ಬೇಕಾದ್ರೆ ತುಂಬ ಹೆಲ್ಪಾಗುತ್ತೆ ಈಗ ಕರೋನಾ ಅಂತ ಟೈಮಲ್ಲಿ ಕೋವಿಡ್ ನೈನ್ಟೀನ್ ಟೈಮಲ್ಲಿ ನಮಗೆ ಆಫೀಸಲ್ಲೂ ಕೂಡ ಏನು ಅಂದರೆ ಎಲ್ಲರಿಗೂ ಗಣಕಯಂತ್ರ ಅಂದರೆ ಲ್ಯಾಪ್ಟಾಪ್ಗಳು ಕೊಟ್ಟರು ಸೊ ಇದು ತುಂಬಾ ಹೆಲ್ಫುಲ್ ಆಯಿತು ಏಕಂದ್ರೆ ನಾವು ಈಗ ಆಫೀಸ್ಗೆ ಆ ಟೈಮಲ್ಲಿ ನಮ್ಗೆ ಆಫೀಸ್ಗೋಗಿ ಕೆಲಸ ಮಾಡಬೇಕು ಅಂದರೆ ಆ ವೈರಸ್ ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ಡಾಗ್ತಿತ್ತು ಮತ್ತು ನಾವು ಕರೋನಾ ಇನ್ಫೆಕ್ಟ್ ಆಗ್ತಿದ್ವಿ ಸೊ ಇದರಿಂದ ನಮಗೆ ತುಂಬ ಒಂದು ಉಪಕಾರಿ ಆಯಿತು ಮತ್ತು ಲ್ಯಾಪ್ಟಾಪ್ ಅಂತ ಬಂದಾಗ ನಿಮಗೆ ಒಂದು ಸಣ್ಣ ಚೇರು ಒಂದು ಅಂದರೆ ಒಂದು ಸಣ್ಣ ಚೇರು ಒಂದು ಸಣ್ಣ ಡೆಸ್ಕ್ ಇದ್ದರೆ ಸಾಕು ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಅಂಥ ತೊಂದರೆ ಇರೋಲ್ಲ ಅದೇ ನೀವು ಗಣಕಯಂತ್ರ ಅಂತ ಬಂದಾಗ ಕಂಪ್ಯೂಟರ್ ಅಂತ ಬಂದಾಗ ಅದಕ್ಕೆ ಸಿ ಪಿ ಯು ಮೌಸು ಮೋನಿಟರು ಕೀಬೋರ್ಡು ಹೀಗೆ ಹತ್ತು ಹಲ್ವಾರು ಹಿಂಗ್ ಹೀಗೇ ಸಾಕಷ್ಟು ಜಾಗ ಅದು ತೊಗೊಳ್ಳುತ್ತೆ ಆದರೆ ನಿಮ್ಗೆ ಲ್ಯಾಪ್ಟಾಪು ಹಂಗೆ ಬರೋಲ್ಲ ಸೋ ಇದ್ರದ್ದು ಮೇಯ್ನ್ ತುಂಬ ಮುಖ್ಯವಾದ ಏನಂದರೆ ಪೋಸ್ಟಿವ್ ಅಂದರೆ ನಾವು ಒಂದು ಕಡೆಯಿಂದ ಒಂದು ಕಡೆ ಪೋರ್ಟಬಲ್ ಅಂದರೆ ತೊಗೊಂಡು ಹೋಗ್ಬೋದು ಈಗ ನಾವು ಮನೆಲ್ಲಿ ಕೆಲಸ ಮಾಡೋಕ್ಕೆ ಬೇಜಾರು ಆಯಿತಪ್ಪ ಈಗ ನಾವು ಯಾವುದೋ ಒಂದು ರೆಸಾರ್ಟಿಗೆ ಹೋದ್ವಿ ಅಲ್ಲಿ ಕೆಲಸ ಮಾಡ್ಬೋದು ಸುಮ್ಮನೆ ಫ್ರೆಂಡ್ ಮನೆಗೆ ಹೋಗಿ ಲಾಗಿನ್ ಆಗ್ಬೋದು ಸೊ ಹೀಗೆ ಇದರಿಂದ ಉಪಯೋಗಗಳು ತುಂಬ ಇರುತ್ತೆ ಇದರಿಂದ ನೆಗೆಟಿವ್ ಅಂತ ಬಂದಾಗ ಇದು ಮೋನಿಟ ಅಂದರೆ ಗಣಕಯಂತ್ರದ ಥರ ಇದು ದೊಡ್ಡ ಸ್ಕ್ರೀನ್ ತೋರ್ಸೋಲ್ಲ ಇದು ಸಣ್ಣ ಸ್ಕ್ರೀನ್ ಇರುತ್ತೆ ಇದು ಸ್ವಲ್ಪ ಕಣ್ಣಿಗೆ ಎಫೆಕ್ಟಾಗುತ್ತೆ ಸೊ ಇದು ನಾನು ಕಂಡುಕೊಂಡಿರುವಂಥ ನೆಗೆಟಿವಿಟಿ ಇದು ಬಿಟ್ಟರೆ ಗಣಕ ಲ್ಯಾಪ್ಟಾಪ್ ತುಂಬಾ ಹೆಲ್ಫುಲ್ ಆಗುತ್ತೆ ಮತ್ತು ಇದು ತುಂಬಾ ಏನು ಹೇಳಿ ಪೋರ್ಟಬಲ್ಲು ಎಲ್ಲಿ ಬೇಕಾದ್ರು ತೊಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರು ಕೆಲಸ ಮಾಡ್ಬೋದು ಸೊ ಇದು ಇದ್ರದ್ದು ಪೋಸಿಟಿವ್ ನೋಟ್